ಶೈಕ್ಷಣಿಕ ಸಾಲದ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದ್ದ ಮಟ್ಟಿಗೆ ಹೇಳ್ತೀನಿ ಶೈಕ್ಷಣಿಕ ಸಾಲ ಅಂತ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಲ ಮಗು ಎರಡೇ ವರ್ಷದ ಪಿ ಯು ಸಿಯನ್ನು ಮುಗಿಸಿಕೊಂಡು ಮುಂದಿನ ಹಂತ ಉನ್ನತ ಹಂತದ ಶಿಕ್ಷಣಕ್ಕೆ ಹೋದಾಗ ಮಗುವಿಗೆ ಸಾಲದ ಅವಶ್ಯಕತೆ ಇರುತ್ತದೆ ಅಂದರೆ ಸಾಧಾರಣವಾಗಿ ಈ ಪ್ರೈವೇಟು ಕಾಲೇಜ್ಗಳೆಲೆಲ್ಲ ಪ್ರೈವೇಟ್ ಸ್ಕೂ ದುಡ್ಡು ಬೇರೆಬೇರೆ ಊರಿನಲ್ಲಿ ಬೆಂಗಳೂರು ಮೈಸೂರು ಹೈದ್ರಾಬಾದ್ ಈ ಥರ ಬೇರೆಬೇರೆ ಊರಿನಲ್ಲಿ ಕಲಿಯುವಂಥ ಮಗುವಿಗೆ ಅದು ಏನಾಗುತ್ತೆ ಅವು ಸಾಲದ ಅವಶ್ಯಕತೆ ಇರುತ್ತೆ ಕೆಲವು ಮಗು ಎಮ್ ಬಿ ಬಿ ಎಸ್ ಮಾಡುತ್ತೆ ಡಾಕ್ರು ಡಾಕ್ಟ್ರು ಇದನ್ನು ಓದುತ್ತೆ ಕೆಲವರು ಕೆಲವರು ಇಂಜಿನಿಯರಿಂಗ್ ಓದ್ತಾರೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಮಗು ಹೋಗಲಿಕ್ಕೆ ಆಸಕ್ತಿ ಹೊಂದಿರುತ್ತೆ ಆದರೆ ಅಷ್ಟೊಂದು ಹಣದ ಒಂದು ಸೌಲಭ್ಯ ಇರೋದಿಲ್ಲ ಆಗ ನಾವು ಏನು ಮಾಡಬೇಕಾಗುತ್ತೆ ಸಾಲವನ್ನು ಪಡ್ಕೊಳ್ಬೇಕಾಗುತ್ತೆ ನಮ್ಮ ಪರಿಚಯದವರು ಒಬ್ಬರು ಮನೆ ಹುಡುಗ ಬಿ ಸಿ ಎ ಅಂಥೇಳಿ ಒಂದು ಕೋರ್ಸ್ ಮಾಡಿದ್ದ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ರೇವಾ ಯುನ್ವರ್ಸಿಟಿ ಅಂತ ಅಂತ ಹೇಳಿ ಅಲ್ಲಿ ಕೋರ್ಸ್ ಮಾಡಿದ್ದ ಅದಕ್ಕೆ ನಾವು ಅವು ಏನು ಮಾಡಿತು ಕೇಳಿದರೆ ಒಂದು ಮೂರು ಲಕ್ಷ ಸಾಲವನ್ನು ನಾವು ಬರೋಡ ಬ್ಯಾಂಕಲ್ಲಿ ಮಾಡಿಸ್ಕೊಂಡ್ವಿ ಅವ್ರಿಗೆ ಮಾಡಿಸ್ಕೊಟ್ವಿ ಮೂರು ಲಕ್ಷ ಸಾಲವನ್ನು ಮಾಡಿಸ್ಕೊಟ್ವಿ ಬರೋಡ ಬ್ಯಾಂಕಲ್ಲಿ ಮೂರು ಲಕ್ಷ ಸಾಲ ತಗೊಂಡರಿವ್ರು ಅದು ಸಾಲದ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತ ಅಂದ್ರೆ ಒಂದು ಜಾಯಿಂಟ್ ಎಕೌಂಟ್ ಮಾಡಬೇಕು ತಾಯಿ ಮಗನದ್ದಾಗಿರ್ಬೋದು ಅಪ್ಪ ಮಗನದ್ದಾಗಿರ್ಬೋದು ಒಂದು ಜಾಯಿಂಟ್ ಎಕೌಂಟ್ ಮಾಡಬೇಕದಕ್ಕೆ ಜಾಯಿಂಟ್ ಎಕೌಂಟ್ ಮಾಡಿಬಿಟ್ಟು ಅವರು ಸಾಲವನ್ನು ನಮಗೆ ಕೊಡ್ತಾರೆ ಮಗುವಿನ ಕಲಿತು ಆದ ನಂತರ ಮಗು ಜಾಬಿಗೆ ಸೇರಬೇಕು ಒಂದು ವರ್ಷ ಟೈಮ್ ಕೊಡು ಮಗು ಕಲ್ತಿದ್ದು ಮೂರು ವರ್ಷಕ್ಕೆ ಮೂರು ವರ್ಷ ಕಲಿತಾನೆ ಅವನು ಆಮೇಲೆ ಒಂದು ವರ್ಷ ಜಾಬ್ ಹುಡುಕ್ಲಿಕ್ಕೆ ಬೇಕಲ್ವ ಜಾಬ್ ಹುಡುಕ್ತಾನೆ ನಂತರದಿಂದ ನಾಲ್ಕು ವರ್ಷ ಆದ ನಂತರ ಐದನೇ ವರ್ಷದಿಂದ ಅವನ ಲೋನ್ ಎಮೌಂಟನ್ನು ಕಟ್ಟೋಕ್ಕೆ ಸ್ಟಾಟ್ ಮಾಡಬೇಕು ಮೂರು ಲಕ್ಷಕ್ಕೆ ಅವರೊಂದು ನಾಲ್ಕು ಸಾವಿರ್ತಿ ಮಂತ್ಲಿ ಮಂತ್ಲಿ ನಾಲ್ಕು ಸಾವಿರನೋ ಐದು ಸಾವಿರ ಕಟ್ಟೋದು ಇರುತ್ತೆ ಅದು ಹತ್ತು ವರ್ಷ ಟೈಮಿಂಗ್ಸ್ ಇರುತ್ತೆ ಅದಕ್ಕೆ ಹತ್ತು ವರ್ಷ ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ಅವನ ಲೋನನ್ನು ಕ್ಲಿಯರ್ ಮಾಡಬೇಕು ಧನ್ಯವಾದಗಳು